ಚಿತ್ರದುರ್ಗದಲ್ಲಿ ಶೇಂಗ ಜಾಸ್ತಿ ಬೆಳೀತಾರೆ ಅದನ್ನು ಶೇಂಗ ತಿನ್ನೋದ್ರಿಂದ ರಕ್ತಾಭಿವೃದ್ದಿ ಅದೆಲ್ಲ ಚೆನ್ನಾಗಿ ಆಗತ್ತೆ ಶೇಂಗದಿಂದ ಭಾಳ ಪದಾರ್ಥಗಳನ್ನು ಮಾಡ್ತಾರೆ ಉದಾಹರಣೆ ಅಂದರೆ ಕಡುಬು ಮತ್ತೆ ಚಟ್ನಿ ವಿಧ ವಿಧ ವಿಧವಾದ ಆಹಾರವನ್ನು ಮಾಡ್ತಾರೆ ಶೇಂಗ ತುಂಬ ಒಳ್ಳೇದು ದೇಹಕ್ಕೆ ಅದ್ಕೆ ಜ್ ದುರ್ಗಾದಲ್ಲಿ ಜಾಸ್ತಿ ಶೇಂಗನೆ ಬೆಳೀತಾರೆ ಜೊತೆಗೆ ಅಕ್ಕಿ ಕಬ್ಬು ಗೋಧಿ ಹತ್ತಿ ಬೇಳೆ ಕಾಳುಗಳು ಎಲ್ಲ ಬೆಳಿತಾರೆ ಹೆಚ್ಚು ಅಂದರೆ ಶೇಂಗ ಸೊ ಅದಕ್ಕೆ ಶೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಶೇಂಗನೇ ಜಾಸ್ತಿ ಬೆಳಿಯೋದು